ಸರ್ ನನಗೆ ಇವತ್ತು ರಾತ್ರಿ ಹನ್ನೊಂದು ಗಂಟೆ ಹಾಗೆ ಆಟೋ ಬೇಕಿತ್ತು ನಾನು ಗುಬ್ಬಿಯಿಂದ ಹೊರ್ಡ್ತೀನಿ ನಾನು ಹತ್ತು ಗಂಟೆ ಹಾಗೆ ಗುಬ್ಬಿ ಬಿಟ್ಟು ತುಮಕೂರು ಹನ್ನೆರಡು ಗಂಟೆ ಹಾಗೆ ರೀಚ್ ಆಗ್ತೀನಿ ನನಗಲ್ಲಿಂದ ಅಂದರೆ ನಾನು ತುಮಕೂರು ಬಸ್ಸ್ಟಾಂಡಿಗೆ ಬರ್ತೀನಿ ಹಾಗೇ ಆಟೋ ತುಮಕೂರು ಬಸ್ಟ್ಯಾಂಡಿಂದ ನನಗೆ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಹಾಕಬೇಕು ಯಾಕೆಂದರೆ ನನಗೆ ಹನ್ನೆರಡು ಗಂಟೆಗೆ ಟ್ರೈನ್ ಟಿಕೆಟ್ ಬುಕ್ ಆಗಿದೆ ತುಮಕೂರು ಟು ಹುಬ್ಬಳ್ಳಿ ಹೊರಡ್ತಿದ್ದೆ ಆದ್ದರಿಂದ ನನಗೆ ಮುಂಚೆಯೇ ನಿಮಗೆ ಹೇಳ್ತಾ ಇದ್ದೀನಿ ಸಮಯಾನು ಮ ಎಲ್ಲ ಹೇಳಿದ್ದೀನಿ ಹನ್ನೊಂದು ಗಂಟೆಗೆ ನಾನು ರೀಚ್ ಆಗ್ತೀನಿ ನೀವು ಹನ್ನೊಂದು ಗಂಟೆ ಹಾಗೆ ಬನ್ನಿ ಅಲ್ಲಿಂದ ನನಗೆ ರೈಲ್ವೆ ಸ್ಟೇಷನಿಗೆ ಬಿಟ್ಟರೆ ಸಾಕು ಸರ್ ತಡರಾತ್ರಿ ಇರೋದ್ರಿಂದ ನಾನು ಆಟೋಗಳು ಸಿಗಲ್ಲ ಅಂತ ಮುಂಚೆಯೇ ನಿಮಗೆ ಹೇಳ್ತಾ ಇದ್ದೀನಿ